ನಮ್ಮ ಊರಿನ ಸುತ್ತಮುತ್ತ ತುಂಬ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮಹತ್ವ ಇರುವಂಥ ಪ್ರವಾಸಿಗರು ಭೇಟಿ ನೀಡಬಹುದಾದಂಥ ಸ್ಥಳಗಳು ತುಂಬ ಇದೆ ನಮ್ಮ ಊರಲ್ಲಿಯೇ ಗಣಪತಿ ದೇವಸ್ಥಾನ ಇದೆ ನಮ್ಮ ಗಣಪತಿ ದೇವಸ್ಥಾನದಲ್ಲಿ ವರ್ಷಕ್ಕೊಂದು ಸತಿ ಜಾತ್ರೆ ಆಗತ್ತೆ ನಮ್ಮ ಗಣಪತಿ ದೇವಸ್ಥಾನದ ಮಹತ್ವ ಏನು ಅಂತಂದರೆ ಇರೋ ಊರೌರ್ಕಿಂತಾನು ಹೊರಗಡೆ ಊರಿಂದ ಯಾರು ಬಂದು ಅವನಿಗೆ ನಡ್ಕೋತಾರೆ ಅವನು ಅವರೇನೇ ಕೇಳಿದರೂ ಬೇಗ ಈಡೇರಿಸ್ತಾರೆ ಅಂತ ಹೇಳೋ ವಾಡಿಕೆ ಇದೆ ಮತ್ತೆ ನಮ್ಮೂರಲ್ಲಿ ಮಾರಿಕಾಂಬಾ ದೇವಸ್ಥಾನ ಇದೆ ಆ ಮಾರಿಕಾಂಬಾ ದೇವಸ್ಥಾನದಲ್ಲಿ ಮೂರು ವರ್ಷಕ್ಕೊಂದು ಸತಿ ಅಮ್ಮನವರ ಜಾತ್ರೆ ಆಗತ್ತೆ ಅವಳು ಮೊದಲನೇ ದಿನ ಜಾತ್ರೆಯ ಮೊದಲನೇ ದಿನ ತವರುಮನೇಲಿ ಇರ್ತಾಳೆ ಅವಳನ್ನು ಮೊದಲನೇ ದಿನ ರಾತ್ರಿ ಗಂಡನ ಮನೆಗೆ ಒಯ್ದು ಬಿಡ್ತಾರೆ ಇನ್ನು ಉಳಿದ ಒಂಬತ್ತು ದಿನವೂ ಅವಳು ಗಂಡನ ಮನೆಯಲ್ಲೇ ಇರ್ತಾಳೆ ಒಂಬತ್ತನೆ ದಿನ ಎಲ್ಲ ವಿಧಿ ವಿಧಾನಗಳ ಪ್ರಕಾರ ಅವಳನ್ನು ಒಯ್ದು ಕಾಡಿಗೆ ಬಿಟ್ಬರ್ತಾರೆ ಆ ಜಾತ್ರೆ ತುಂಬ ದೊಡ್ಡದಾಗಿರತ್ತೆ ಅದು ತುಂಬ ಹೆಸರುವಾಸಿಯಾಗಿದೆ ಎಲ್ಲ ಕಡೆಯಿಂದಲೂ ಭಕ್ತಾದಿಗಳು ಬರ್ತಾರೆ ತುಂಬ ಚೆನ್ನಾಗಿರತ್ತೆ ಜಾತ್ರೆ ನೋಡೋದಕ್ಕೆ ತುಂಬ ಒಂದೇ ದಿನದಲ್ಲಿ ಲಕ್ಷಾಂತರ ಗ ಜನರು ಬಂದು ಸೇವೆ ಮಾಡಿ ಹೋಗ್ತಾರೆ ತುಂಬ ಚೆನ್ನಾಗಿ ನಡೆಯತ್ತೆ ಜಾತ್ರೆ ನೈಟೆಲ್ಲ ತುಂಬ ಎಂಜಾಯ್ ಮಾಡ್ಬೋದು ಜಾತ್ರೆಯಲ್ಲಿ ಮತ್ತು ನಮ್ಮೂರ ಹತ್ರ ಜೋಗ ಇದೆ ಆ ಜೋಗದ ಜೋಗದಲ್ಲಿ ಒಂದು ಪದ್ಮಾವತಮ್ಮ ದೇವಸ್ಥಾನ ಇದೆ ಆ ಪದ್ಮಾವತಮ್ಮ ದೇವಸ್ಥಾನದಲ್ಲಿ ನೀವು ಏನೇ ಹರಕೆ ಕಟ್ಟಿದ್ದರೂ ಬಳೆ ಹರಕೆ ಅಲ್ಲಿ ನಡೆಯೋದು ಬಳೆ ಹರಕೆ ನೀವು ಕಟ್ಕೊಂಡು ಹೋದಿರಿ ಅಂತಂದರೆ ನಿಮ್ಮ ಆರೋಗ್ಯ ಇರ್ಬೋದು ಅಥವಾ ನಿಮ್ಮದು ಏನೇ ಬೇರೆ ಸಮಸ್ಯೆಗಳು ಏನೇ ಇದ್ದರೂ ಅವಳು ನಿಮ್ಮ ಹರಕೆ ಕಟ್ಕೊಂಡ್ಹೋಗಿ ಸ್ವಲ್ಪ ದಿನದಲ್ಲೇ ಈಡೇರಿಸ್ತಾಳೆ ಮತ್ತೆ ನೀವು ಬಂದು ಬಳೆ ಹರಕೇನ ತೀರಿಸಿ ಹೋಗಬೇಕು ಅವಳು ಪದ್ಮಾವತಮ್ಮ ದೇವಸ್ಥಾನ ಅದು ಮತ್ತು ಜೋಗದಲ್ಲೇ ನಿಮಗೆ ಎರಡು ಮುಖದ ಚಾಮುಂಡೇಶ್ವರಿ ದೇವಸ್ಥಾನ ಇದೆ ಅದು ಎ ಇಡೀ ಇದರಲ್ಲೇ ಎಲ್ಲೂ ನೋಡೋದಕ್ಕೆ ಸಿಗೋದಿಲ್ಲ ಏಕೆ ಅಂದರೆ ಅದು ಎರಡು ಮುಖ ಹೊಂದಿದೆ ಹಿಂದುಗಡೆ ಮತ್ತು ಮುಂದುಗಡೆ ಎರಡೂ ಕಡೆಗೂ ಮುಖ ಇರ ಇದೆ ಆ ದೇವಸ್ಥಾನವೂ ತುಂಬ ಚೆನ್ನಾಗಿದೆ ಮತ್ತೆ ಅಲ್ಲೇ ಹತ್ತಿರದಲ್ಲಿ ಬಟ್ಟೆ ವಿನಾಯಕ ದೇವಸ್ಥಾನ ಇದೆ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಒಟ್ಟಾರೆ ಹೇಳಬೇಕು ಅಂತಂದರೆ ಇವೆಲ್ಲ ಪ್ರದೇಶಗಳು ನೀವು ನೋಡೋದಕ್ಕೆ ಚೆನ್ನಾಗನ್ಸತ್ತೆ ಮನಸ್ಸಿಗೆ ನೆಮ್ಮದಿ ಕೊಡತ್ತೆ ಮತ್ತು ಇಲ್ಲಿ ಹತ್ತಿರದಲ್ಲಿ ಕೆಳದಿ ಇದೆ ಕೆಳದಿಯಲ್ಲಿ ಕಲ್ಲು ದೇವಸ್ಥಾನ ಇದೆ ಅಲ್ಲಿ ಶಿವಪ್ಪ ನಾಯಕ ಅವರು ಆಳಿರೋ ಊರು ಅದು ಅಲ್ಲಿ ಕೆತ್ತನೆಗಳು ದೇವಸ್ಥಾನದ ಮೇಲೆ ಕೆತ್ತನೆಗಳೆಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ ಕಲ್ಮೇಲೆ ಡಿಜ್ಟಲ್ ಎಲೆಕ್ಟ್ರಾನಿಕ್ಸನ್ನು ಕೆತ್ತಿದ್ದಾರೆ ಒನ್ಸ್ ಮತ್ತು ಝಿರೋಸಲ್ಲಿ ಹಿಂದಿನ ಕಾಲದಲ್ಲೇ ಅದನ್ನು ಕೆತ್ತನೆ ಮಾಡಿದ್ದಾರೆ ಮತ್ತು ಅಲ್ಲೊಂದು ಕಲ್ಲಿದೆ ಆ ಕಲ್ಲಿನ ಮೇಲೆ ನೀವು ಇನ್ನೊಂದು ಕಲ್ಲು ತೊಗೊಂಡು ಅದರಮೇಲೆ ಟಚ್ ಮಾಡಿದರೆ ಇಲ್ಲ ಕುಟ್ಟಿದರೆ ನಿಮಗೆ ಮ್ಯೂಸಿಕಲ್ ಸೌಂಡ್ ಕೇಳತ್ತೆ ಅದು ಅದರದ್ದು ವಿಶೇಷತೆ ಆಗಿದೆ ಮತ್ತು ಇಲ್ಲಿ ಇಕ್ಕೇರಿ ಅಂತ ಇದೆ ಆ ಇಕ್ಕೇರಿಯಲ್ಲಿ ಅದರ ದೇವಸ್ಥಾನದ ಮೇಲೆ ಒಂದು ಕಳಶ ಇತ್ತು ನವಾಬರು ಹಿಂದೆ ಅದನ್ನು ಬಂದು ನವಾಬರು ಆ ಕ ಬಂಗಾರದ ಕಳಶ ಆಗಿತ್ತು ಅದನ್ನು ಅವರು ಕದ್ದುಕೊಂಡು ಹೋಗಿದ್ದಾರೆ ಇವಾಗ ಬೇರೆ ಕಳಶಾನೇ ಅಲ್ಲಿ ಕೂರ್ಸಿದ್ದಾರೆ ಆದರೆ ಆ ಕಳಶ ಒಂದು ಕಡೆ ವಾಲಿದೆ ಯಾಕೆ ಅಂದರೆ ನವಾಬರು ಯಾವ ದಿಕ್ಕಿಗೆ ಅದು ಬಂಗಾರದ ಕಳಶಾನ ತೊಗೊಂಡು ಹೋಗಿದ್ದಾರೋ ಆ ದಿಕ್ಕಿಗೆ ಅದು ವಾಲಿಕೊಂಡಿದೆ ಆ ದೇವಸ್ಥಾನದಲ್ಲಿ ಒಂದು ಬಸವಣ್ಣ ಇದೆ ಆ ಬಸವಣ್ಣನ ಮಹತ್ವ ಏನು ಅಂತಂದರೆ ಅದು ವರ್ಷ ವರ್ಷವೂ ಬೆಳೀತಾನೆ ಇರತ್ತೆ ಅಂತ ಹೇಳ್ತಾರೆ ಹಿರಿಯರು ಅದು ಯಾವಾಗ ಅದರದ್ದು ಮಂಟಪಾನ ಟಚ್ ಆಗತ್ತೆ ಆವಾಗ ಪ್ರಪಂಚದಲ್ಲಿ ಪ್ರಳಯ ಆಗತ್ತೆ ಅಂತ ಹೇಳ್ತಾರೆ ಮತ್ತು ಅಲ್ಲಿಯೇ ಒಂದು ಕಲ್ಲಿನ ಕೋಳಿ ಇದೆ ಆ ಕೋಳಿ ಯಾವಾಗ ಕೂಗತ್ತೆ ಆವಾಗ ಪ್ರಪಂಚದಲ್ಲಿ ಪ್ರಳಯ ಆಗತ್ತೆ ಅಂತ ಹೇಳ್ತಾರೆ ಮತ್ತು ಆ ದೇವಸ್ಥಾನದ ಕಲ್ಲಿನ ಮೇಲೆ ಎರಡು ಹಲ್ಲೀನ ಬಿಡಿಸಿದ್ದಾರೆ ಆ ಹ ಎರಡು ಹಲ್ಲಿ ಎದುರು ಮುಖವಾಗಿದೆ ಆ ಎರಡು ಹಲ್ಲಿ ಮಧ್ಯಕ್ಕೆ ಒಂದು ಗೆರೆ ಎಳ್ದಿದ್ದಾರೆ ಯಾವಾಗ ಆ ಎರಡು ಹಲ್ಲಿಗಳು ಆ ಗೆರೆನ ದಾಟ್ತವೋ ಆವಾಗ ಪ್ರಳಯ ಆಗತ್ತೆ ಅಂತ ಹೇಳ್ತಾರೆ ಮತ್ತು ಆ ದೇವಸ್ಥಾನ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಆಕರ್ಷಕವಾಗಿದೆ ಅದರ ಮೇಲೆ ಮಾಡಿರೋ ಕೆತ್ತನೆಗಳು ತುಂಬ ಚೆನ್ನಾಗಿದೆ ಅಲ್ಲಿ ಒಂದು ಬಾವಿ ಇದೆ ಹಿಂದಿನ ಕಾಲದಲ್ಲಿ ರಾಜರು ಆಳ್ವಿಕೆಯಲ್ಲಿ ಯಾರು ಏನೇ ಕೇಳಿದರೂ ಒಂದು ಕಬ್ಬಿಣಾನ ಆ ಬಾವಿ ಒಳಗೆ ಹಾಕಿದರೆ ಅದು ಬಂಗಾರ ಆಗಿ ಬದಲಾಗಿ ಸಿಕ್ತಾ ಇತ್ತಂತೆ ಆದರೆ ಇವಾಗ ಆ ಬಾವಿ ಇದೆ ಆದರೆ ಅದನ್ನು ಮುಚ್ಚಿದ್ದಾರೆ ದೇವಸ್ಥಾನ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಒಟ್ಟಾರೆ ಹೇಳಬೇಕು ಅಂದರೆ ನಮ್ಮ ಸುತ್ತಮುತ್ತ ಪ್ರದೇಶದಲ್ಲಿ ಎಲ್ಲ ಥರ ಧಾರ್ಮಿಕವಾದ ದೇವಸ್ಥಾನಗಳು ಪ್ರವಾಸಿ ತಾಣಗಳು ನೋಡೋದಕ್ಕೆ ತುಂಬ ಚೆನ್ನಾಗಿದೆ